ಹಿಂದಿನ ಕಾಲಕ್ಕೆ ಹೋಲಿಸಿದರೆ ಈಗಿನ ತಂತ್ರಜ್ಞಾನವು ಹಾಗೂ ಇಂಟರ್ನೆಟ್ ಬೆಳವಣಿಗೆಯು ಕನ್ನಡ ಭಾಷೆಯನ್ನು ಸರಿಯಾಗಿ ಬಳಸಿಕೊಳ್ಳುತ್ತಿದೆ ಮೊದಲನೆಯದಾಗಿ ಹೇಳುವುದಾದರೆ ಈಗಿನ ತಂತ್ರಜ್ಞಾನ ಕನ್ನಡ ಭಾಷೆಗೂ ತನ್ನ ಕಾಲಿರಿಸಿದೆ ಮೊದಲಾದರೆ ತಂತಜ್ಞಾನ ಬರೀ ಇಂಗ್ಲೀಷ್ ಭಾಷೆಗೆ ಮಾತ್ರ ಸೀಮಿತ ಆಗಿತ್ತು ಆದರೆ ಈಗ ಹಾಗಿಲ್ಲ ಸೋಶಲ್ ಮೀಡಿಯಾ ಆಗಿರ್ಬೌದು ಅಥವಾ ಪತ್ರ ವ್ಯವಹಾರದ ಬದಲು ಈಗ ಬಳಸುತ್ತಿರುವ ಈಮೇಲ್ ಆಗಿರ್ಬೌದು ಎಲ್ಲವೂ ಕೂಡ ಕನ್ನಡದೊಂದಿಗೆ ಅನೇಕ ಭಾಷೆಗಳನ್ನು ಹಾಗೂ ಕೆಲವು ಅನುವಾದಿತ ಭಾಷೆಗಳನ್ನು ಕೂಡ ಒಳಗೊಂಡಿದೆ ನಾವು ಪ್ರತಿನಿತ್ಯ ಬಳಸುವ ಚಾಟಿಂಗ್ ಆ್ಯಪ್ಗಳಾದ ವಾಟ್ಸ್ಅಪ್ ಇರಲಿ ಫೇಸ್ಬುಕ್ ಇರಲಿ ಟ್ವಿಟರ್ ಇರಲಿ ಹೀಗೆ ಹತ್ತು ಹಲವಾರು ಮಾಧ್ಯಮಗಳು ಕೂಡ ಕನ್ನಡ ಭಾಷೆಯನ್ನು ಹೊಂದಿದೆ ಅಲ್ಲದೆ ಭಾರತಿ ಅನೇಕ ಭಾಷೆಗಳನ್ನು ಕೂಡ ಹೊಂದಿದೆ ನಾವು ಏನೇ ವಿಷಯದ ಬಗ್ಗೆ ತಿಳಿಯಬೇಕಾದರೂ ಗೂಗಲ್ನ ಮೊರೆ ಹೋಗಿಯೇ ಹೋಗುತ್ತೇವೆ ಮೊದಲಾದರೆ ಅದು ಬರೀ ಇಂಗ್ಲೀಷ್ ಭಾಷೆಗೆ ಮಾತ್ರ ಸೀಮಿತವಾಗಿತ್ತು ಆದರೆ ಈಗ ಹಾಗಿಲ್ಲ ಕ್ಷಣಾರ್ದದಲ್ಲಿ ನಮಗೆ ಬೇಕಾದ ಭಾಷೆ ವಿಷಯಗಳು ದೊರೆಯುತ್ತವೆ ಅಲ್ಲದೆ ನಮಗೆ ಭಾಷೆಯ ಜ್ಞಾನ ಇಲ್ಲದಿದ್ದರೂ ಕೂಡ ನಮಗೆ ಬೇಗ ತಿಳಿಯುವಂತಹ ಕನ್ನಡ ಭಾಷೆಯಲ್ಲಿ ಅನುವಾದಿಸಿಕೊಂಡು ನಾವು ಒಂದು ವಿಷಯದ ಬಗ್ಗೆ ಅಧ್ಯಯನವನ್ನು ಕೂಡ ಮಾಡಬೋದು ಇನ್ನೊಂದು ವಿಷಯ ಏನು ಅಂದರೆ ಮೊದಲು ಕಂಪ್ಯೂಟ್ರ್ ಬಳಸುವಾಗ ಇಲ್ಲದಿದ್ದರೆ ಟೈಪಿಂಗ್ ಮಾಡುವಾಗ ನಾವು ಬರೀ ಇಂಗ್ಲೀಷ್ ಭಾಷೆಯನ್ನು ಮಾತ್ರ ಬಳಸುತ್ತಿದ್ವಿ ಆದರೆ ಈಗ ಹಾಗಿಲ್ಲ ಅದು ಕನ್ನಡಕ್ಕೆ ಕೂಡ ಲಭ್ಯವಿದೆ ನಾನು ಕಂಡಂತೆ ಈ ನುಡಿ ಇರಬೌದು ಅಥ್ವಾ ಬರಹ ಬರಹ ಎನ್ನುವ ಸಾಫ್ಟ್ವೇರನ್ನು ಅನೇಕ ಬಾರಿ ಬಳಸಿದ್ದೇನೆ ಅದು ತುಂಬ ಸರಳವಾಗಿದೆ ಹಾಗೂ ನಮಗೆ ಬಳಸಲು ತುಂಬ ಯೋಗ್ಯವಾಗಿದೆ ಹಾಗಾಗಿ ನಾನು ಇದನ್ನೇ ತುಂಬ ಬಳಸುತ್ತೇನೆ ಕನ್ನಡ ಭಾಷೆಯು ಈಗ ವೆಬ್ಸೈಟ್ ಡಿಝೈನಲ್ಲೂ ಸಹ ತನ್ನ ಕಾಲನ್ನು ಇರಿಸಿದೆ ಹೆಚ್ಚಿನ ವೆಬ್ಸೈಟ್ಗಳು ಕನ್ನಡದಲ್ಲಿ ಕೂಡ ಲಭ್ಯವಿದೆ ಅದಲ್ಲದೆ ನಾನು ಕೆಲವು ದಿನಗಳ ಹಿಂದೆ ನನ್ನ ವ್ಲಾಗನ್ನು ಕೂಡ ಮಾಡಿದ್ದೆ ಅದು ಕೂಡ ಕನ್ನಡ ಭಾಷೆಯಲ್ಲೇ ಇತ್ತು ಮೊದಲಾದರೆ ಹಾಗಿರಲಿಲ್ಲ ಈಗ ಹಾಗಲ್ಲ ಈಗ ನಮಗೆ ಕನ್ನಡದಲ್ಲಿ ಎಲ್ಲವು ಸಿಗ್ತದೆ ನಾವೀಗ ಮೊಬೈಲನ್ನು ಯೂಸ್ ಮಾಡೋದಿದ್ರೂ ಕೂಡ ಹಾಗೆ ನಮಗೆ ಬೇಕಾದ ಭಾಷೆಯಲ್ಲಿ ನಾವು ಬಳಸಿಕೊಳ್ಬೋದು ಕನ್ನಡದಲ್ಲಿ ಬೇಕಾದರೆ ಇಟ್ಟುಕೊಂಡು ಅನಕ್ಷರಸ್ಥರು ಕೂಡ ಮೊಬೈಲನ್ನು ಬಳಸ್ಬೋದು ಈಗ ಹೇಗೆ ಆಗಿದೆ ಕನ್ನಡದ ಬಳಕೆ ಅಂತ ಹೇಳಿದರೆ ಮೊದಲಾದರೆ ಒಂಚೂರು ಇಂಗ್ಲೀಷ್ ಜ್ಞಾನವನ್ನು ಹೊಂದಿರಬೇಕಿತ್ತು ಈದ್ರ ಈಗ ಹಾಗಲ್ಲ ಕನ್ನಡ ಭಾಷೆ ಗೊತ್ತಿದ್ದರೆ ಸಾಕು ಅಥ್ವಾ ಬೇರೆ ಯಾವುದೇ ಅವರಿಗೆ ಗೊತ್ತಿರುವ ಭಾಷೆ ಇದ್ದರೂ ಸಾಕು ನಾವು ಈಗ ತಂತ್ರಜ್ಞಾನವನ್ನು ಸರಾಗವಾಗಿ ಬಳಸ್ಬೌದು ತುಂಬ ಈಝಿಯಾಗಿ ಬಳಸ್ಬೌದು